ಅಲ್ಲ ಜ್ವರ ಗಿರ ಏನು ಇಲ್ವಾ ನಿಮಗೆ ಹಾಂ ಚಳಿ ಜಾಸ್ತಿ ನಡುಗ್ತಾಯಿದ್ದೀರಾ ಮಲಗುವಾಗ ಚಳಿ ಜಾಸ್ತಿ ಏನು ಇಲ್ವಾ ರೀಸೆಂಟಾಗಿ ನೀವೇನಾದ್ರೂ ಐಸ್ ಕ್ರೀಮು ಆ ಥರದ್ದು ಏನಾದ್ರೂ ತಿಂದ್ರಾ ತಂಪಾದ ಪಾನೀಯಗಳು ಆಮೇಲೆ ಈ ಕೂಲ್ ಡ್ರಿಂಕ್ಸ್ ಏನಾದ್ರೂ ಕುಡ್ದಿರೋದು ಸರಿ ಸರಿ ಸರಿ ಸರಿ ಪರವಾಗಿಲ್ಲ ಇದು ಅಲ್ಲ ಇದಕ್ಕೆ ಮುಂಚೆ ಏನಾದ್ರೂ ನೀವು ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಂಡಿದ್ರಾ ಹೌದಾ ಹೌದಾ ಹೌದಾ ಇರಿ ಇರಿ ಒಂದೇ ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ ನಿಮಗೇನು ಆಗಿಲ್ಲ ಏನು ಎಲ್ಲ ನಾರ್ಮಲ್ಲಾಗಿದೆ ನೀವು ಎಲ್ಲ ನಾನೊಂದು ಪ್ರಿಸ್ಕ್ರಿಪ್ಷನ್ ಬರ್ದ್ಕೊಡ್ತಿನಿ ಅದನ್ನು ತಗೊಂಡೋಗಿ ಅದರಲ್ಲಿರೊ ಮಾತ್ರೆಗಳ್ನ ತಗೊಂಡು ಕುಡಿರಿ ಮತ್ತೆ ನೀವು ನೀರನ್ನು ತಂಪು ನೀರನ್ನ ಇದು ಮಾಡ್ತೀರಾ ಇಲ್ಲಾಂದ್ರೆ ಆಟ್ ವಾಟ್ರ್ ಯೂಸ್ ಮಾಡ್ತೀರಾ ಹಾಂ ಹಾಂ ನಾರ್ಮಲ್ ವಾಟರ್ ಕುಡಿಬೇಡಿ ಆಟ್ ವಾಟರ್ ಕುಡಿಯಿರಿ ನಾಳೆಯಿಂದ ನೀರನ್ನು ಸುಮ್ನೆ ಉಗುರು ಬೆಚ್ಚಗೆ ಬೆಚ್ಚಗೆ ಮಾಡಿಕೊಂಡು ಕುಡಿಯಿರಿ ಮತ್ತೆ ನಾನು ತಗೊ ನಾನು ಕಳ್ಸಿರೊ ನಾನು ಕೊಟ್ಟಿರೊ ಪ್ರಿಸ್ಕ್ರಿಪ್ಷನನ್ನು ಮಾತ್ರೆ ತಗೊಂಡು ಅದನ್ನು ನುಂಗಿ ಏನು ಆಗಲ್ಲ ಮತ್ತೆ ನೀವು ಖಾರ ಐಟಮ್ ಎಲ್ಲ ಏನು ತಿನ್ನೋಕ್ ಹೋಗಬೇಡಿ ಹಾಂ ಖಾರ ಐಟಮ್ಮು ಎಲ್ಲ ಏನು ಮುಟ್ಟಕೆ ಹೋಗ್ಬೇಡಿ ಬರಿ ಹಾಲು ಅನ್ನ ಇದೂ ಇದರಲ್ಲೇ ತಿನ್ನಿ ತಿನ್ನಿ ಮತ್ತೆ ಬಿಸಿ ನೀರು ಮಾತ್ರ ಕುಡಿಯಿರಿ ತಣ್ಣೀರು ಕುಡಿಯಕೆ ಹೋಗಬೇಡಿ ಹಾಂ ಮತ್ತೆ ಬನ್ನಿ ನಮ್ಮ ಹತ್ರಕ್ ಬನ್ನಿ ಮತ್ತೆ ಡೋಸೂ ಅದು ಹೆಚ್ಚು ಕೊಡ್ತಿನಿ